ಬದುಕಿನಲ್ಲಿ ಬಹಳ ಮುಖ್ಯವಾದದ್ದು ಶಿಕ್ಷಣ ಯಾವುದೇ ವ್ಯಕ್ತಿ ಮಾನವ ಮಾನವನಾಗಿ ಬದುಕಬೇಕಾದ್ರೆ ಅವನಿಗೆ ಅತಿ ಉತ್ತಮ ರೀತಿಯ ಒಂದು ಸುಸಂಸ್ಕೃತವಾದ ಶಿಕ್ಷಣ ಅತ್ಯಗತ್ಯವಾಗಿ ಬೇಕಾಗುತ್ತದೆ ಮಾನವನೂ ಇತರೆ ಎಲ್ಲ ಜೀವಿಗಳಿಗಿಂತ ಹೇಗೆ ಭಿನ್ನವಾಗಿದ್ದಾನೆ ಎಂಬುದನ್ನು ತೋರಿಸುವುದೇ ಶಿಕ್ಷಣ ಇತರೆ ಎಲ್ಲ ಜೀವಿಗಳು ಶಿಕ್ಷಣ ಪಡೆಯದಿದ್ದರೂ ಕೂಡ ಅವುಗಳಲ್ಲಿ ಯಾವುದೇ ರೀತಿಯಾದ ಆಸೆಗಳು ಹೆಚ್ಚಾಗಿ ಇರುವುದಿಲ್ಲ ಆದರೆ ಮಾನವ ಸಂಘಜೀವಿ ಜೊತೆಗೆ ಶಿಕ್ಷಣ ಪಡೆದವನಾದರೂ ಕೂಡ ಅವನೂ ನಮ್ಮ ಒಂದು ಪರಿಸರವನ್ನು ಹಾಳುಮಾಡಲು ಹೋಗುತ್ತಿದ್ದಾನೆ ಆದರೆ ಶಿಕ್ಷಣ ಅಂದಾಗ ನಮಗೆ ಅವನಿಗೆ ಸರಿಯಾದ ರೀತಿಯ ಉತ್ತಮ ರೀತಿಯ ಶಿಕ್ಷಣವನ್ನು ಕೊಡಿಸುವುದು ಬದುಕಿನಲ್ಲಿ ಬಹಳ ಮುಖ್ಯವಾಗುತ್ತದೆ ಕೆಲವರು ಹೇಳುತ್ತಾರೆ ಬದುಕಿನಲ್ಲಿ ಕೇವಲ ಹಣ ಇದ್ದರೆ ಸಾಕು ಏನೆಲ್ಲ ಗಳಿಸಬಹುದು ಎಂದು ಅದು ನನ್ನ ವಿಚಾರವಾಗಿ ಹೇಳುವುದಾದರೆ ಅದು ತುಂಬ ತಪ್ಪು ಹಣವೊಂದೇ ನಮ್ಮನ್ನು ಬದುಕಿಸುವುದಿಲ್ಲ ಬದುಕು ಅಂದಾಗ ನಾವು ಇತರೆ ಜೀವಿಗಳೊಂದಿಗೆ ಮಾನವನಾಗಿ ಸಂಘಜೀವಿಯಾಗಿ ಇತರೆ ಜೀವಿಗಳಿಗೂ ಬದುಕಲು ಅವಕಾಶ ನೀಡಿ ನಾವೂ ಕೂಡ ಉತ್ತಮವಾದ ಸುಸಂಸ್ಕೃತವಾದ ಬದುಕನ್ನು ಬದುಕಬೇಕಾಗಿದೆ ಇದೂ ಜೀವನದಲ್ಲಿ ಹಣ ಕೇವಲ ಮುಖ್ಯವಲ್ಲ ಶಿಕ್ಷಣ ಅದಕ್ಕಿಂತ ಹೆಚ್ಚಿನ ಮುಖ್ಯವಾಗುತ್ತದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಶಿಕ್ಷಣ ಆಹಾರ ವಸತಿ ಮತ್ತು ಅವನಿಗೆ ಬೇಕಾದಂತಹ ಒಂದು ಸಂಸ್ಕೃತಿಯನ್ನು ಕಲಿಯುವುದು ಅತ್ಯಗತ್ಯವಾಗಿದೆ ಹೀಗೆ ನಾವು ಬದುಕಿದಲ್ಲಿ ಶಿಕ್ಷಣವನ್ನೇ ಮುಖ್ಯ ಎಂದು ತಿಳಿದಾಗ ಶಿಕ್ಷಣದಿಂದ ಇವೆಲ್ಲವನ್ನೂ ಕೂಡ ನಾವು ಸಾಧಿಸಬಹುದಾಗಿದೆ ಒಬ್ಬ ಮನುಷ್ಯ ಮೊದಲಿಗೆ ಉತ್ತಮವಾದ ಶಿಕ್ಷಣವನ್ನು ಪಡೆದರೆ ಅವನು ಉತ್ತಮವಾದ ಸಮಾಜವನ್ನು ನಿರ್ಮಿಸಬಲ್ಲವನಾಗಿರುತ್ತಾನೆ ಶಿಕ್ಷಣವನ್ನು ಒಂದು ಉತ್ತಮವಾದ ಶಿಕ್ಷಣವನ್ನು ಪಡೆದಾಗ ಅವನಿಗೆ ಉತ್ತಮವಾದ ಉದ್ಯೋಗ ಮಾಡುವ ಅವಕಾಶಗಳು ಕೂಡ ಒದಗಿ ಬರುತ್ತವೆ ಹೀಗೆ ಉತ್ತಮವಾದ ಉದ್ಯೋಗಗಳನ್ನ ಅರಸಿಕೊಂಡು ಹೋದಾಗ ಅವನಿಗೆ ಹಣ ಕೂಡ ದೊರೆಯುತ್ತದೆ ಈ ಹಣವನ್ನು ಅವನು ಸದುಪಯೋಗ ಮಾಡಿಕೊಂಡು ಸತ್ಪ್ರಜೆಯಾಗಿ ಬದುಕಬೇಕಾಗುತ್ತದೆ ಹಣ ಬಂದ ಕೂಡಲೇ ಹಲವಾರು ಆಲೋಚನೆಗಳು ಮನಸ್ಸಿನಲ್ಲಿ ಬರುತ್ತವೆ ಆ ಹಣವನ್ನು ನಾವು ಹೇಗೆ ಬಳಸಬೇಕು ಹಣವನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತ್ರ ನಾವು ಆ ಹಣದ ಮೌಲ್ಯ ನಮಗೆ ನಮ್ಮ ಕೆಲಸದ ಮೌಲ್ಯದ ರೂಪದಲ್ಲಿ ದೊರೆಯುತ್ತದೆ ಹೀಗೆ ನಾವು ಪ್ರತಿಯೊಂದನ್ನೂ ಕೂಡ ಜೀವನದಲ್ಲಿ ಮುಖ್ಯ ಎಂದುಕೊಂಡಾಗ ಅದು ಶಿಕ್ಷಣದಿಂದಲೇ ಸಾಧ್ಯ ಆಗುವುದು ನನ್ನ ಅಭಿಪ್ರಾಯ ಶಿಕ್ಷಣವನ್ನು ಹೊಂದಿದ್ದರೆ ಮಾತ್ರ ಇತರೆ ಎಲ್ಲವನ್ನೂ ಕೂಡ ನಾವು ಪಡೆಯಬಹುದಾಗಿದೆ ಈ ಶಿಕ್ಷಣದ ನಂತರ ನಾವು ಅದನ್ನು ಸಾಮಾಜಿಕವಾಗಿ ಸಮಾಜದಲ್ಲಿರತಕ್ಕಂಥ ಇತರೆ ಎಲ್ಲರನ್ನೂ ಕೂಡ ನಾವೂ ಈ ಒಂದು ಶಿಕ್ಷಣ ವಾಹಿನಿಯಲ್ಲಿ ತೊಡಗಿಸಿ ಅವರಿಗೆ ಹಲವಾರು ರೀತಿಯ ಪ್ರಯೋಜನಕಾರಿ ಕೆಲಸಗಳನ್ನು ಕೂಡ ಮಾಡಬಹುದಾಗಿದೆ ಒಂದು ಸಂಸ್ಥೆ ಬೆಳೆಯಬೇಕಾದರೆ ಅಲ್ಲಿನ ಮಾನವ ಸಂಪನ್ಮೂಲ ಬಹಳ ಮುಖ್ಯವಾಗುತ್ತದೆ ಈ ಮಾನವ ಸಂಪನ್ಮೂಲಗಳು ಎಂದಾಗ ಅವ್ರು ಎಲ್ಲರೂ ಕೂಡ ಉತ್ತಮವಾದ ಶಿಕ್ಷಣವನ್ನು ಪಡೆದವರೇ ಆಗಿರಬೇಕಾಗಿರ್ತದೆ ಶಿಕ್ಷಣ ಮನುಷ್ಯನನ್ನು ಇತರೆ ಪ್ರಾಣಿಗಳಿಗಿಂತ ಭಿನ್ನವಾಗಿಸುವುದರ ಜೊತೆಗೆ ಸಮಾಜದಲ್ಲಿ ಅತ್ಯುನ್ನತ ಪ್ರಜೆಯನ್ನಾಗಿ ಬದುಕಲು ಕೂಡ ಶಿಕ್ಷಣ ಅವನನ್ನು ಮೇಲೆತ್ತರಕ್ಕೆ ಕರೆದುಕೊಂಡು ಹೋಗುತ್ತದೆ ಒಬ್ಬ ವ್ಯಕ್ತಿ ಈವತ್ತು ಶಿಕ್ಷಣದ ನಿಮಿತ್ತವಾಗಿ ವಿದೇಶಗಳಲ್ಲೂ ಕೂಡ ವಾಸಮಾಡುವ ಯೋಗ್ಯತೆಯನ್ನು ಅಲ್ಲಿನ ಪೌರತ್ವವನ್ನು ಪಡೆಯುವ ಯೋಗ್ಯತೆಯನ್ನು ಕೂಡ ಪಡೆಯಬಹುದಾಗಿದೆ ಕೇವಲ ಹಣವೊಂದಿದ್ದರೆ ನಾವು ವಿದೇಶಗಳಿಗೆ ಮೋಜು ಮಸ್ತಿ ಮಾಡುವುದಕ್ಕೆ ಸಲುವಾಗಿ ಪ್ರವಾಸವಾಗಿ ಬರಬಹುದಾಗಿದೆ ಆದರೆ ನಮಗೆ ಶಿಕ್ಷಣ ಇದ್ದರೆ ಅಲ್ಲಿನ ಜನರಿಗೆ ಅಲ್ಲಿನ ಸಂಸ್ಥೆಗಳಿಗೆ ನಾವು ತರಬೇತಿ ಕೊಡುವುದಾಗಲಿ ಉತ್ಪನ್ನಗಳನ್ನು ತಯಾರು ಮಾಡುವುದಾಗಲಿ ಹಾಗೂ ನಮ್ಮ ಸೇವಾ ಕಾರ್ಯವನ್ನು ಅಲ್ಲಿ ಪ್ರಾರಂಭಿಸಬಹುದಾಗಿದೆ ಅದಕ್ಕೆ ನಾನು ಹೇಳುವುದು ಬದುಕಿನಲ್ಲಿ ಯಾವುದಕ್ಕೆ ಎಲ್ಲದಕ್ಕಿಂತ ಮುಖ್ಯ ಶಿಕ್ಷಣ ಆಗಿದೆ ಎಂಬುದು ಈ ಶಿಕ್ಷಣದಿಂದ ನಾವು ಹಲವಾರು ಹತ್ತು ಹಲವಾರು ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ ಶಿಕ್ಷಣದ ನಂತರ ಬರತಕ್ಕಂಥ ಉದ್ಯೋಗ ಉದ್ಯೋಗದ ನಂತರ ಬರತಕ್ಕಂತಹ ಲಾಭ ಅದರಿಂದ ಬರತಕ್ಕಂತಹ ಹಣ ಆ ಹಣವನ್ನು ಮತ್ತು ನಾವು ದೇಶದ ಪ್ರಗತಿಗೆ ಬಹಳ ವಿಪ ಪರಿಣಾಮಕಾರಿಯಾಗಿ ಅದನ್ನು ಬಳಕೆ ಮಾಡಬಹುದಾಗಿದೆ ಈ ಕೇವಲ ಹಣವನ್ನು ನಾವು ಕೇವಲ ಒಂದು ಸಂಪತ್ತಾಗಿ ನಮಗೆ ನಾವೇ ನಮ್ಮಲ್ಲೇ ಇಟ್ಟುಕೊಳ್ಳುವುದು ತುಂಬ ತಪ್ಪು ಈ ಹಣವನ್ನ ನಾವು ಬೇರೆಯವರಿಗೆ ಕೂಡ ವಿನಿಯೋಗಿಸಬೇಕಾಗಿದೆ ಅದು ಕೇವಲ ಕೆಲಸದ ರೂಪದಲ್ಲಿ ಆಗಿರ್ಬೋದು ಅಥವಾ ಅವರಿಗೆ ನಮ್ಮ ಹಣದಿಂದ ಮಾಡಿದ ಆಸ್ತಿಯಿಂದ ಮಾಡಿದ ಒಂದು ಸಂಸ್ಥೆನ ನಡೆಸಿ ಅವರಿಗೆ ಅಲ್ಲಿ ಉದ್ಯೋಗವನ್ನು ನೀಡಿ ಅವರು ಉದ್ಯೋಗಸ್ಥರನ್ನಾಗಿ ಮಾಡುವುದು ಕೂಡ ಒಂದು ರೀತಿಯ ಉತ್ತಮವಾದ ವಿಧಾನವಾಗಿದೆ ಈಗ ನಾನು ತುಂಬ ಹಣವನ್ನು ಗಳಿಸಿದೆ ಎಂದು ತಿಳಿದುಕೊಳ್ಳೋಣ ಈ ಹಣದಿಂದ ನಾನು ಒಂದು ಸಂಸ್ಥೆನ ಹುಟ್ಟು ಹಾಕಬೇಕಾಗಿದೆ ಆ ಸಂಸ್ಥೆಯಲ್ಲಿ ಹತ್ತು ಹಲವಾರು ಜನರಿಗೆ ಉದ್ಯೋಗಗಳನ್ನು ಕೂಡ ನೀಡಬಹುದಾಗಿದೆ ಆ ಉದ್ಯೋಗಗಳನ್ನು ಆಸರೆ ಮಾಡಿಕೊಂಡು ಹತ್ತು ಹಲವಾರು ಫ್ಯಾಮಿಲಿಗಳು ಅವರ ಒಂದು ಸಂಸಾರವನ್ನು ನಡೆಸುತ್ತಿರ್ತಾರೆ ಈ ರೀತಿಯಾಗಿ ನಾವು ಅವರಿಗೆ ನೆರವನ್ನು ಕೂಡ ನೀಡಬಹುದಾಗಿದೆ ಈ ಹಣದಿಂದ ಬಂದಂಥ ಲಾಭಾಂಶಗಳನ್ನು ನಾವು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಮುಖಾಂತರ ಅಥವಾ ವಿದ್ಯಾಸಂಸ್ಥೆಗಳಿಗೆ ಆ ವಿದ್ಯಾ ಸಂಸ್ಥೆಗಳು ಹೆಚ್ಚಿನ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯುವಂತೆ ಮಾಡಲು ನಾವು ಅವರಿಗೆ ಪ್ರಯೋಜನಕಾರಿಯಾಗುವಂತೆ ಧನಸಹಾಯವನ್ನು ಕೂಡ ನೀಡಬಹುದಾಗಿದೆ ಇಂಥ ಸಂಸ್ಥೆಗಳಲ್ಲಿ ಇತ್ತೀಚೆಗೆ ವಿಪ್ರೋ ಸಂಸ್ಥೆಯನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ ಈ ವಿಪ್ರೋ ಸಂಸ್ಥೆಯವರು ಈ ಒಂದು ಕೆಲವಾರು ಜನರಿಗೆ ತಮ್ಮ ಗಳಿಕೆಯ ಲಾಭಾಂಶವನ್ನು ಶಿಕ್ಷಣಕ್ಕೆ ನೀಡುತ್ತಾ ಇರುವುದನ್ನು ನಾನು ಹಲವು ಶಾಲೆಗಳಲ್ಲಿ ನೋಡುತ್ತಾ ಇದ್ದೇನೆ ಇದರಿಂದ ಏನಾಗುತ್ತದೆ ಅಂದರೆ ಒಂದು ಸಂಸ್ಥೆಯಲ್ಲಿ ಬಂದಂಥ ಲಾಭಾಂಶವನ್ನು ಅವರು ಶಿಕ್ಷಣವನ್ನು ಉನ್ನತೀಕರಿಸುವುದಕ್ಕಾಗಿ ಉನ್ನತ ವಿದ್ಯಾಭ್ಯಾಸವನ್ನು ಪಡೆಯುವ ಬಡ ಮಕ್ಕಳಿಗೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಮಕ್ಕಳಿಗೆ ಇದರ ಪ್ರಯೋಜನವನ್ನು ನೀಡುತ್ತಿರುವುದು ಸ್ವಾಗತಾರ್ಹವಾಗಿದೆ ಹಾಗೂ ಕೆಲವೊಂದು ಕಾರ್ಪೊರೇಟ್ ಸಂಸ್ಥೆಗಳವರು ತಮ್ಮ ಕಾರ್ಪೊರೇಟ್ ಸಂಸ್ಥೆಗಳಿಂದ ಬಂದತಹ ಲಾಭಾಂಶದ ಹಣವನ್ನು ಇತರೆ ಎಲ್ಲ ಒಂದು ಸರ್ಕಾರಿ ಸಂಸ್ಥೆಗಳಿಗೆ ಅಥವಾ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿನಿಯೋಗ ಮಾಡುತ್ತಿರುವುದು ಕೂಡ ಕಂಡುಬಂದಿದೆ ಇದರಿಂದ ಜೀವನದಲ್ಲಿ ಬದುಕಿನಲ್ಲಿ ನಮಗೆ ಯಾವುದು ಮುಖ್ಯ ಅಂದಾಗ ಶಿಕ್ಷಣ ಶಿಕ್ಷಣದ ನಂತರ ಬಂದ ಲಾಭಾಂಶ ಬಂದ ಉದ್ಯೋಗ ಬಂದ ಉದ್ಯೋಗ ಪಡೆದ ನಂತರ ಬಂದ ಲಾಭಾಂಶ ಆ ಬಂದ ಲಾಭಾಂಶವನ್ನ ನಮ್ಮ ಬಳಕೆಗೆ ತಕ್ಕಷ್ಟೆ ಇಟ್ಟುಕೊಂಡು ಅದನ್ನು ನಮ್ಮ ಪ್ರಪಂಚದ ಅಭಿವೃದ್ಧಿಗಾಗಿ ಮಾನವ ಸಂಪನ್ಮೂಲದ ಅಭಿವೃದ್ಧಿಗಾಗಿ ನಾವು ಬಳಸುವುದು ಬಹಳ ಅತ್ಯಗತ್ಯವೆಂದು ನಮ್ಮ ಭಾವನೆಯಾಗಿದೆ ಹೀಗೆ ಶಿಕ್ಷಣ ಹಾಗೂ ಉದ್ಯೋಗ ಹಾಗೂ ಬ ಅದನ್ನು ವಿನಿಯೋಗ ಮಾಡುವುದು ಪ್ರತಿಯೊಬ್ಬನೂ ಕಲಿಯಬೇಕಾದರೆ ಅವನಿಗೆ ಸಂಸ್ಕೃತಿ ಕೂಡ ಬೇಕಾಗುತ್ತದೆ ಉತ್ತಮವಾದ ಸಂಸ್ಕೃತಿಯನ್ನು ಯಾರು ಬೆಳೆಸಿಕೊಂಡಿರುತ್ತಾರೆ ಅವರು ಉತ್ತಮವಾದ ರೀತಿಯಲ್ಲಿ ಒಂದು ಜೀವನವನ್ನು ನಡೆಸಬಹುದಾಗಿದೆ ನಮ್ಮ ಸಂಸ್ಕೃತಿ ಹೇಗಿರಬೇಕೆಂದರೆ ನಾವು ಯಾರಿಗೂ ಕೂಡ ಏನನ್ನು ಹಾನಿಯನ್ನು ಮಾಡಬಾರದು ನಾವು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕೈಲಾದಷ್ಟು ಉಪಯೋಗವನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು ಆ ಉಪಯೋಗ ಅನ್ನೋ ಸಂದರ್ಭದಲ್ಲಿ ನಾನು ಹೇಳುವುದಾದರೆ ನಮಗೆ ಹಣವೇ ಇರಬೇಕು ಉಪಯೋಗ ಪಡಿಸಲಿಕ್ಕೆ ಅನ್ನೋದು ಕೂಡ ತಪ್ಪು ಕಲ್ಪನೆ ನಾನು ಹಣವಿಲ್ಲದಿದ್ದರೂ ಕೂಡ ನಾನು ಬೇರೆಯವರಿಗೆ ಬಹಳಷ್ಟು ರೀತಿಯಲ್ಲಿ ಉಪಯೋಗವನ್ನು ಮಾಡಬಹುದಾಗಿದೆ ನನಗೆ ಹಣವಿಲ್ಲದಿದ್ದರೇನು ನನಗೆ ವಿದ್ಯೆ ಇದೆ ಆ ವಿದ್ಯೆಯನ್ನು ನಾನು ಬೇರೆ ಮಕ್ಕಳಿಗೆ ಅದನ್ನು ಕಲಿಕೆಗೆ ಅವರಿಗೆ ಅವಕಾಶವನ್ನ ಕಲ್ಪಿಸಿಕೊಡಬೇಕಾಗಿದೆ ಮಕ್ಕಳ ಕಲಿಕೆಗೆ ಕೇವಲ ಹಣ ಒಂದೇ ಆಗುವುದಿಲ್ಲ ಅವರಿಗೆ ಒಳ್ಳೆಯ ರೀತಿಲಿ ಸಂಸ್ಕಾರಗಳನ್ನು ಕಲಿಸಬೇಕಾಗಿದೆ ಅವರಿಗೆ ಯಾವುದೇ ರೀತಿಯಾದ ನಾವು ಟ್ಯೂಷನ್ ಫೀಸ್ಗಳನ್ನು ತೆಗೆದುಕೊಳ್ಳದೇ ಅವರಿಗೆ ಉತ್ತಮವಾದ ಕಲಿಕೆಗೆ ದಾರಿಯನ್ನು ಕೂಡ ಮಾಡುವುದು ಕೂಡ ಮುಖ್ಯ ಆಗಿದೆ ಅವರು ಅದನ್ನು ಮುಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹಾಗೂ ಮುಂದೆ ಒಂದು ದಿನ ನಾವು ಮಾಡಿದ ಉಪಕಾರವನ್ನು ಅವರು ಪ್ರತ್ಯುಪಕಾರವಾಗಿ ನೆನಪಿಸಿಕೊಂಡು ನಾವೂ ಆ ಸಂದರ್ಭದಲ್ಲಿ ಇಲ್ಲದಿದ್ದಾಗಲೂ ಕೂಡ ಅದನ್ನು ನಾನು ಈ ರೀತಿಯಾಗಿ ಒಬ್ಬರಿಂದ ಕಲಿತಿದ್ದನ್ನು ನಾನು ಕೂಡ ಮತ್ತೊಬ್ಬರಿಗೆ ನೆರವಾಗಬಲ್ಲೆ ಎಂಬ ಮನೋಭಾವನೆ ಅವರಲ್ಲಿ ಬೆಳೆಯಬೇಕಾಗಿದೆ ಈ ರೀತಿ ಅವರಲ್ಲಿ ಮನೋಭಾವನೆ ಬೆಳೆದ ತಕ್ಷಣ ಅವರು ಎ ಅವರು ತಮ್ಮ ಆ ಒಂದು ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿಕೊಂಡು ಜನರಿಗೆ ಉಪಯೋಗವಾಗುವಂತಹ ಕೆಲಸಗಳನ್ನು ಅವರು ಮಾಡಲು ಪ್ರಾರಂಭಿಸುತ್ತಾರೆ ಹೀಗೆ ಬದುಕಿದ್ದಲ್ಲಿ ಬಹಳಷ್ಟು ಮುಖ್ಯವಾದ ವಿಚಾರಗಳಲ್ಲಿ ಶಿಕ್ಷಣ ಉದ್ಯೋಗ ಮತ್ತು ಸಂಸ್ಕೃತಿಗಳು ಕೂಡ ಮೂರನೆಯದಾಗಿ ಬಂದು ಸೇರುತ್ತದೆ ಈ ರೀತಿ ಹಲವಾರು ಸಂಘ ಸಂಸ್ಥೆಗಳು ಇಂದು ಹಲವಾರು ರೀತಿಯ ವಿದ್ಯಾರ್ಥಿ ವೇತನವನ್ನು ಕೊಡುವುದನ್ನು ನಾವು ನೋಡಿದ್ದೇವೆ ಜಾಹೀರಾತುಗಳಲ್ಲಿ ಪತ್ರಿಕೆಗಳಲ್ಲಿ ಮತ್ತು ಆನ್ಲೈನನಲ್ಲಿ ಇಂತ ವಿದ್ಯಾರ್ಥಿ ವೇತನವನ್ನು ಏಕೆ ನೀಡುತ್ತಿದ್ದಾರೆ ಎಂಬ ಪ್ರಶ್ನೆ ನಮ್ಮಲ್ಲಿ ಮೂಲಭೂತವಾಗಿ ಬಂದಾಗ ಯಾರು ಶಿಕ್ಷಣದಿಂದ ವಂಚಿತರಾಗಿರುವ ಪ್ರತಿಭಾವಂತರು ಅವರನ್ನು ಗುರುತಿಸಿ ಅವರಿಗೆ ಉನ್ನತ ಶಿಕ್ಷಣದ ಕನಸನ್ನು ನನಸು ಮಾಡಲಿಕ್ಕೆ ಅವರಿಗೆ ಹಲವಾರು ರೀತಿಯ ಹಲವಾರು ರೀತಿಯ ರೀತಿಯಲ್ಲಿ ಅವರಿಗೆ ನಗದು ಬಹುಮಾನಗಳನ್ನು ಹಾಗೂ ಅವರಿಗೆ ಹಾಸ್ಟೆಲ್ ಫೀಸ್ಗಳನ್ನು ಅಥವಾ ಅವರಿಗೆ ಟ್ಯೂಷನ್ ಫೀಸ್ಗಳನ್ನು ಹಾಗೂ ಅವರಿಗೆ ಪುಸ್ತಕಗಳನ್ನು ಅವರಿಗೆ ಬೇಕಾದ ಲೇಖನ ಸಾಮಗ್ರಿಗಳನ್ನು ಕೊಡುತ್ತಿರುವುದು ಕಂಡುಬಂದಿದೆ ನಮ್ಮ ಘನ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಹಲವಾರು ವಿದ್ಯಾರ್ಥಿ ವೇತನಗಳನ್ನು ಪ್ರತಿಭಾವಂತರಿಗೆ ನೀಡುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ ಈ ರೀತಿ ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನು ಪಡೆದು ಉದ್ಯೋಗವನ್ನು ಪಡೆದು ಒಳ್ಳೆಯ ಸಂಸ್ಕೃತಿಯನ್ನ ಪಡೆದು ಉತ್ತಮ ನಾಗರೀಕನಾಗಿ ಯಾರು ಬಾಳುತ್ತಾರೆ ಅವರು ಉತ್ತಮ ಪ್ರಜೆಯಾಗಿ ಹೊರ ಹೊಮ್ಮಿದಲ್ಲಿ ನಮ್ಮ ಭಾರತ ಭವ್ಯ ಭಾರತವಾಗುವುದರಲ್ಲಿ ತಪ್ಪೇನು ಆಗಲಾರದು ಹೀಗೆ ನಮ್ಮ ದೇಶ ಯಾವುದೇ ದೇಶ ಆಗಿರ್ಬೋದು ಭಾರತ ಅಥವಾ ಇತರೆ ಯಾವುದೇ ನೆರೆಹೊರೆಯ ದೇಶಗಳಾಗಿರ್ಬೋದು ಅಲ್ಲಿನ ಪ್ರಜೆಗಳು ಆ ಒಂದು ದೇಶದ ಅಭಿವೃದ್ಧಿಗೆ ಖಂಡಿತವಾಗಿಯೂ ಕೂಡ ಶಿಕ್ಷಣವನ್ನು ಪಡೆಯುವುದು ಅತ್ಯಗತ್ಯವೆನಿಸಿದೆ ಶಿಕ್ಷಣದಿಂದಲೇ ಎಲ್ಲವೂ ಸಾಧ್ಯ ಶಿಕ್ಷಣವನ್ನು ಬಿಟ್ಟು ಅನ್ಯ ಮಾರ್ಗವಿಲ್ಲ ಎನ್ನುವುದು ಎಲ್ಲರಿಗೂ ಕೂಡ ಮನದಟ್ಟಾಗಬೇಕಾಗಿದೆ ಈ ಶಿಕ್ಷಣ ಆದರೆ ಇತ್ತೀಚೆಗಿನ ಶಿಕ್ಷಣ ಧನಾತ್ಮಕವಾಗಿ ಚಿಂತನೆ ಮಾಡುವುದಕ್ಕಿಂತ ಋಣಾತ್ಮಕವಾಗಿ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ ಶಿಕ್ಷಣ ಕಲಿತ ತುಂಬ ಶಿಕ್ಷಣ ವ ವಿದ್ಯಾವಂತರೇ ಕೂಡ ಸಮಾಜಕ್ಕೆ ಅನಾಯವನ್ನು ಮಾಡುವಂತಹ ಕೌ ಕ್ರೌರ್ಯವನ್ನು ಎಸಗುವಂತಹ ಸಂದರ್ಭಗಳು ಈಗ ಬಂದೊದಗಿವೆ ಈ ರೀತಿಯಾದ ಶಿಕ್ಷಣವು ನಮಗೆ ಅಪಾಯಕಾರಿ ಕೂಡ ಆಗಿರ್ತದೆ ಆದ್ದರಿಂದ ನಾವು ಪಡೆಯುವ ಶಿಕ್ಷಣ ಸುಸಂಸ್ಕೃತವಾದಂತಹ ಮತ್ತು ಮೌಲ್ಯಾಧಾರಿತ ಶಿಕ್ಷಣವನ್ನು ನಾವು ಪಡೆಯಬೇಕು ಮೌಲ್ಯಗಳು ಎಂದಾಗ ಅಹಿಂಸೆ ಆಗಿರ್ಬೋದು ಸತ್ಯ ಆಗಿರ್ಬೋದು ಇವೆಲ್ಲವನ್ನೂ ಕೂಡ ನಮ್ಮ ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ ಮೌಲ್ಯಾಧಾರಿತ ಶಿಕ್ಷಣವನ್ನು ಪಡೆದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಜೀವನವನ್ನು ಉತ್ತಮವಾದ ರೀತಿಯಲ್ಲಿ ಬಹಳ ಸಮರ್ಪಕವಾಗಿ ನಿಭಾಯಿಸಿಕೊಂಡು ಹೋಗುತ್ತಾನೆ ಆದ್ದರಿಂದ ನಮಗೆ ಎಲ್ಲವೂ ಮೌಲ್ಯಾಧಾರಿತ ಶಿಕ್ಷಣ ಅತ್ಯಂತ ಅಗತ್ಯವಾಗಿ ಬೇಕಾಗುತ್ತದೆ ಎಂಬುದು ನನ್ನ ಭಾವನೆಯಾಗಿದೆ